ನನಗೆ ಮುಂಜಾನೆ ಏಳತ್ತಿಕ ತಡ ಬ್ರಶ್ ಮಾಡಿನ ಬಾದು ಮಾರಿ ತೊಳ್ಕೊಳಕ್ ನೀರು ಬೇಕ್ಹತ್ತದ ಮಾರಿ ತೊಳ್ಕೊಂಡ್ ಐತಿಕ್ತಡ ಕೈ ಕಾಲು ಭಿ ತೊಳ್ಕೊಳಕ್ ನೀರು ಬೇಕ್ಹತ್ತದ ಅರ್ಟೆಲ್ಲಾ ಆಗಿನ ಬಾದ್ ಮುಂಜಾನೆ ಮುಂಜಾನೆ ನೀರು ಕುಡಿಬೇಕಂತ ನೆನ್ಸಲಕ ನನಗೆ ನೀರು ಕುಡಿಲಕ್ಕ ಬೇಕ್ಹತ್ತದ ಹೊಂಡಿನ ಬಾದು ನಾಷ್ಟ ಮಾಡ್ತೆ ನಾಷ್ಟ ಮಾಡೋ ಟೈಮಿನಾಗ ನಾಷ್ಟ ಮಾಡ್ಲಕ್ಕ ಭಿ ಅಂಬದು ನೀರು ಬೇಕ್ಹತ್ತದ ಅನ್ನ ಮಾಡ್ಲತ್ತರ ಅನ್ನ ಒಳಗ್ ಬಿ ನೀರು ಹಾಕ್ತರ ಅದೇ ರೀತಿ ಮತ್ತು ಬ್ಯಾಳಿ ಮಾಡತ್ತರ ಬ್ಯಾಳಿ ಒಳಗೆ ಭಿ ಹಾಕ್ತಾರೆ ರಿ ಯಾವುದೇ ನಾಷ್ಟ ಮಾಡಲಿ ಅದರ ಒಳಗೆ ನೀರಿನ್ದು ಬಳಕೆ ಅಯ್ತದ ಆ ನಾಷ್ಟ ಮುಗಿಸಿನ ಬಾದ್ ಈ ಗಂಗಳ ತಂಬ್ಗೆ ಬೆಳಗವಿರ್ತವಲ್ಲ ನಾವು ಉಂಡಿಂದು ಅದರ ಒಳಗೆ ಸಮೇತ ಎಂಬದು ನೀರಿಂದು ಅವಶ್ಯಕತೆ ಇರ್ತದೆ ಅದೇ ನೀರು ತೊಕೊಂಡ್ ಏನ್ಮಾಡ್ತೆವಂತಂದ್ರೆ ನಾವು ಗಂಗಳ ತಂಬ್ಗೆ ಬೆಳಗ್ತೆವು ಆ ಗಂಗಳ ತಂಬ್ಗೆ ಬೆಳಗ್ ಇಟಾಕಿನ ಬಾದ್ ಈಗ ನಮಗೆ ಹೊರಗೆ ಹೋದೆವು ಅಂತಂತಂದ್ರೆ ಗಿಡಗಳಿಗ್ ಹಾಕ್ಲಕ್ಕ ಬೇಕ್ಹತ್ತದ ನೀರು ಗಿಡಗಳಿಗ್ ಭಿ ನೀರು ಹಾಕ್ತೆವೆ ಅದೇ ಮತ್ತು ನೀರು ತೊಕೊಂದಿ ಗಾಡಿಗಳಿಗ್ ಭಿ ತೊಳಿಲಕ್ಕ ಬೇಕ್ಹತ್ತದ ಗಾಡಿ ತೊಳಿತೆವೆ ಕಾರ್ ತೊಳಿತೆವೆ ಬೈಕ್ ತೊಳಿತೆವೆ ಸೈಕಲ್ ತೊಳಿತೆವೆ ಊಟೆಲ್ಲ ತೊಳ್ದೆವಂತಂದ್ರೆ ಛತ್ತಿನ ಮ್ಯಾಲಿರೋ ಟಾಕಿ ತುಂಬ್ಲಕ್ಕ ಭಿ ನಮ್ಗೆ ನೀರು ಬೇಕ್ಹತ್ತದ ಯಾಕಂದ್ರೆ ಟೈಮ್ ಟೈಮಿಗೆ ನೀರು ಬೇಕಲ್ಲ ಮನೆಗೆ ಮೈ ತೊಳ್ಕೊಳಕ ಅದನ್ನ ಬೇಕ್ಹತ್ತದ ಅದರ ಸಲಾಗಿ ಭಿ ಗಂಗಳ ತಂಬ್ಗೆ ತೋಳಿಬೇಕಂದ್ರೆ ಭಿ ಛತ್ತಿನ ಮ್ಯಾಲಿನ ನೀರು ಬರಬೇಕಲ್ಲ ಕೆಳಗೆ ನಳದಾಗೀಗ ನಳದಾಗ ನೀರು ಬರ್ಬೇಕಂತಂದ್ರೆ ನಾವು ಟಾಕಿ ತುಂಬ್ಲಾಕ ಬೇಕ್ಹತ್ತದ ನಮಗೆ ಛತ್ತಿನ ಮೇಲಿರೊ ಟಾಕಿ ಅದು ಐತಿಕ್ಕೆ ತಡ ಈಗ ಹೊಲ ಹೊಲಕ್ ಯಾರ್ಯಾರ ಬಲ್ ಭಿ ಹೊಲ ಇರ್ತವೆ ಈಗ ನಂಬಲ್ ಹೊಲ ಅದ ಅಂತಂದ್ರೆ ಆ ಹೊಲ್ದಾಗ್ ಎಲ್ಲ ಬೀಜ ಹಾಕ್ತೆವೆ ಬೀಜಗಳ್ ಬೆಳಿಬೇಕಂದ್ರೆ ನಮಗೆ ನೀರು ಬೇಕ್ಹತ್ತವ ಆ ನೀರಿನ ಸಲಾಕ ನಂಬಲೋ ಡಿಪ್ಪರ್ ಇರ್ತವೆ ಅವೆಲ್ಲ ಅವಕ್ ಹೊಲ ತುಂಬ ಎಲ್ಲ ಅವಕ್ ಹಾಕ್ತರ ಪೈಪುಗಳ್ ಆ ಪೈಪಿಗೆ ನೀರಿನ ಕನೆಕ್ಷನ್ ಕೊಟ್ಟೆವಂತಂದ್ರೆ ಅವು ಒಂದು ಒಂದು ಹನಿ ಎಂಬುದು ಆ ಬೀಜಗಳಿಗ್ ಬಿಳ್ಕೋತಾ ಹೊಯ್ತದೆ ಭೂಮಿ ಹಸಿ ಆಯ್ತಂದ್ರೆ ಅದರ ಒಳಗಿಂದು ಹ ಸಣ್ಣದು ಗಿಡ ಬೆಳಿತಾ ಹೊಯ್ತವೆ ಅಲ್ಲಿ ಹೊಲ್ದಾಗ ಭಿ ಬೇಕ್ಹತ್ತದ ಅದ್ರ ಬಾದ ಹೊಲ ಅಂತಿಕೆ ತಡ ಹೊಲ್ದಾಗ ನಂಬಲ್ ಪ್ರಾಣಿಗಳ್ ಭಿ ಇರ್ತವಲ್ಲ ಎಮ್ಮೆ ಇರ್ತದೆ ಆಕಳ ಇರ್ತದೆ ಆಡು ಇರ್ತದೆ ಹೀಗೆ ಇವು ಎಲ್ಲ ಅಂಬದ ಕರ್ಕೊಂಬೊಯ್ತೆವ್ ಹೊಲಕ್ಕೆ ಅಲ್ಲಿ ಒಯ್ದರೀಗ ಅವಕ್ ಎಲ್ಲ ನೀರು ಕುಡಿಲಕ್ಕ ಬೇಕಲ್ಲ ಉಲ್ಲು ಅದನ್ನ ತಿನ್ಬದವು ಅದ್ರ ಸಲಕ ಭಿ ಈಗ ನೀರು ಬೇಕ್ಹತ್ತದ ಆ ಎಮ್ಮಿಗಳಿಗೆ ಆಗ ಈಗ ಮಣ್ಣಗದನ್ ಹೋಗಿ ಕೂಡ್ತವೆ ಗಲೀಜು ಆಯ್ತವೆ ಹೊಲದಾಗೆಲ್ಲ ಅವಕ್ ಮೈಮೇಲೆ ಹೆಂಡಿ ಬಿದ್ದಿದಿರ್ತದ ಅದಕ್ಕ ಭಿ ಅಂಬದೀಗ ತೊಳಿಬೇಕಂದ್ರೆ ನಾವು ಎಮ್ಮಿಗೆ ಭಿ ತೊಳಿಲಕಂತಂದೀ ನೀರು ಬೇಕ್ಹಾತ್ತದ ಅರ್ಟೆಲಾ ಐತಿಕೆ ತಡ ನಮ್ಮ ಮನೆ ಸೂಟದಿರ್ತದಲ ಮನೆ ಸೂಟ್ಲಕ್ಕ ಸಮೇತ ನಮಗೆ ನೀರು ಬೇಕ್ಹತ್ತದ ನೀರಾಗ ಅಂಬದು ನಾವು ಪ ನಿರ್ಮ ಹಾಕಿ ಅದಕ್ಕೆ ತೊಳಿತೆವೆ ಚಂದ ರೂಮಿಗೆಲ್ಲ ತೊಳ್ದು ಸೂಟ್ತೆವು ಓಟಾಗಿಂದ ಬಾದ್ ಮತ್ತೆ ಆ ಸೂಟ್ಲಾಕ ತೊಕೊಂಡಿದ್ ಬಟ್ಟೆ ಇರ್ತದಲ್ಲ ಬಟ್ಟೆ ಸಮೇತ ತೊಳಿಲಕ್ಕ ಮತ್ತೆ ನೀರೇ ಬೇಕ್ಹಾತ್ತದ ನಮಗೆ ಎಲ್ಲ ಕಡೆ ನೀರು ಯೂಸ್ ಆಯ್ತಾ ಹೊಯ್ತದ ಹಾಗೆ ನಂದು ಲೈಫಿನಾಗ ಭಿ ದಿನ ಅಂಬದು ನೀರಿನ ಬಳಕೆ ಆಯ್ತಾ ಹೊಯ್ತದ